ಕರೆಂಟ್ ನೋ ಒಂದ್ ದಿನ್ದಾಗ ಎರ್ಡ್ ಗಂಟೆ ಅರ್ಧ್ ಗಂಟೆ ಕಟ್ ಮಾಡಾಕ್ತಿರ್ತಾರೆ ತೆಗಿಲತ್ತಾನ ಕರೆಂಟ್ ಕರೆಂಟೆ ಇಕ್ಕಲ್ಲ ಹೊಂಟ್ರು ಏಕೆ ಇಕ್ಕಲ್ಲ ಹೊಂಟರು ಅದನ್ನು ನಮ್ಗೆ ಅರ್ಥನೇ ಆಗಲ್ಲ ಹೊಂಟದ ಕರೆಂಟ್ ಹೋದ್ರೆ ಎಷ್ಟು ಕಷ್ಟ ಆಯ್ತದ ಒಂದು ಮನೆದಾಗ ಅರ್ಥ ಮಾಡ್ಕೊಳ್ಬೇಕು ಮುಂಜಾನೆ ನಾವು ಎಲ್ಲ ಕೆಲ್ಸಕ್ಕೆ ಹೋಗ್ಲಕ್ಕ ರೆಡಿ ಇರ್ತೇವು ಮಕ್ಕಳು ಕಾಲೇಜ್ಗೆ ಹೋಗ್ಲಕ್ಕ ರೆಡಿ ಇರ್ತಾರೆ ಅವರಿಗೆ ನಮಗೆಲ್ಲ ಬೆಳಕು ಬೇಕಲ್ಲ ಮನ್ಯಾಗ ಒಂದು ರೂಮ್ನಾಗ ಹೋಗ್ಬೇಕಾದ್ರೆ ಲೈಟ್ ಹಾಕಿದ್ರೆ ನಮಗೆ ಬೆಳಕು ಕಾಣ್ಸ್ತವೆ ಒಂದು ಬಟ್ಟೆ ತೊಗೋಬೇಕಾದ್ರೆ ಬೆಳಕು ಬೇಕು ಮಕ್ಳಿಗೆ ಇಸ್ತ್ರಿ ಮಾಡ್ಕೋಬೇಕು ಒಂದು ಅರ್ವಿಗೆ ಇಸ್ತ್ರಿ ಮಾಡಬೇಕೆಂದರೆ ಕರೆಂಟ್ ಬೇಕು ಇದೆಲ್ಲ ನಾವು ಹೆಂಗೆ ಮಾಡೋರಿ ಕರೆಂಟ್ ಯಾಕೆ ತೆಗೀಲತ್ತರಿ ನೀವು ಹೀಗೆಲ್ಲ ಕರೆಂಟಿದು ತೆಗಿಬಾರ್ದು ನೀವು ಕರೆಂಟ್ ತೆಗೆದ್ರೆ ನಮ್ಗೆ ಕಷ್ಟ ಆಯ್ತದ ಇದು ಹಗಲೊತ್ತಲ್ಲದೆ ಮತ್ತು ರಾತ್ರಿ ತೆಗಿತೀರಿ ರಾತ್ರಿಯಾರ ನಾಲ್ಕು ಗಂಟೆಗೆ ತೆಗಿತೀರಿ ಈಗ ನಾವು ಮಲ್ಕೊಳ್ಬೇಕು ಹೆಂಗೆ ಎಷ್ಟ್ ಸೆಖೆ ಇರ್ತದೆ ನಮಗೆ ಆ ಸೆಖೆದಾಗ ನಾವು ಸೊಳ್ಯಾಗ ಸೊಳ್ಳೆಗಳು ಕಚ್ತಾವ ಸೊಳ್ಳೆಗಳು ಹೊಡ್ಕೊ ಮಾರಾಯ ನಾವು ನಿದ್ದೆ ಮಾಡದ್ರೆ ಆ ಸೊಳ್ಳೆ ಕಾಟ್ದಲ್ಲಿ ನಮ್ಗೆ ರಕ್ತ ಎಲ್ಲ ಕುಡಿದು ಬೇನೆಗಳು ಹೊಂಟವು ಹಿಂಗೆಲ್ಲ ಮಾಡಬೇಡ್ರಿ ನಮಗೆ ಕರೆಂಟ್ಗಳು ಇಕ್ರಿ ಕ್ಯ ಈಗ ರಾತ್ರಿ ಕರೆಂಟ್ ಹೋಯ್ತಂದ್ರೆ ನಾವು ಏಟ್ ಕತ್ತಲ್ಯಾಗ ಕಣ್ಣು ಇದ್ರೂ ಕುಡ್ದೋರಂಗೆ ಕಾಣಿಸ್ತೇವೆ ನಾವು ಚಿಮಣಿ ಎಲ್ಲದ ಬ್ಯಾಟ್ರಿ ಎಲ್ಲದ ಮ್ಯಾಚಸ್ಸ ಕಡ್ಡಿ ಪಟ್ಟಿ ಕಡ್ಡಿ ಪೆಟ್ಟಿಗೆ ಎಲ್ಲದಂಥೇಳಿ ಹುಡುಕ್ತೇವೆ ನಾವು ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ ರಾತ್ರಿ ಟೈಮ್ನಾಗ ಹಿಂಗೆ ಕರೆಂಟ್ ತೆಗಿಬಾರ್ದ ಕರೆಂಟ್ ತೆಗೀಲಿ ತೋಲು ಸಮಸ್ಯೆ ಆಗ್ಲತ್ತದ ನಮಗೆ ಕರೆಂಟ್ ಇಕ್ರಿ ನೀವು ಕರೆಂಟ್ ಇಕ್ಕಲ್ಲ ಹೋದ್ರೆ ನಮ್ಗೆ ಭಾಳ ಕಷ್ಟ ಆಗ್ಲತ್ತದ ನೋಡಿರಿ ಈಗ ಕರೆಂಟ್ ಹೋಗ್ಲೇಬಾರ್ದು ಅಂಥೇಳಿ ನಾನು ಕೇಳ್ತಿದೆ ನಿಮಗೆ ನಾ ಹಾಂ ಕರೆಂಟು ತೆಗಿಬೇಕು ಮಕ್ಕಳಿಗೆ ರಾತ್ರಿ ಹೋಮ್ವರ್ಕ್ ಮಾಡೋದಿರ್ತದ ಶಾಲೆಯಿಂದ ಬಂದ್ಮೇಲೆ ಓದ್ಕೋಂಬುದಿರ್ತದ ಇವೆಲ್ಲ ಕರೆಂಟಿದ್ದರೇನೆ ಬೆಳಕಿರ್ತದ ಈ ಬೆಳಕಿನಾಗ ಕುಂತು ಮಕ್ಕಳು ಓದ್ಕೋಳ್ತಾರೆ ಹೋಮ್ವರ್ಕ್ ಮಾಡ್ಕೋಬೇಕಾಯ್ತದ ನಮ್ದು ಭೀ ಶಾಲೆಗೆ ಹೋಗಿದ್ದ ಕೆಲಸಗಳು ಏನಾರ ಇರ್ತಾವೆ ನಾವೇ ಮಾಡ್ಕೊಳ್ಬೇಕಾಯ್ತದ ಈ ಕರೆಂಟೆ ತೆಗೆದ್ಮೇಲೆ ನಾವು ಹೆಂಗೆ ಮಾಡ್ಕೊಂಡ್ಬರ್ರಿ ಹಿಂಗೆ ಮಾಡಬೇಡ್ರಿ ನೀವು ಕರೆಂಟ್ ಇಕ್ರಿ ಕರೆಂಟ್ ತೆಗಿಬೇಡ್ರಿ ಕರೆಂಟಿಲ್ಲೆ ನಾವು ತೋಲ್ ಲಾಸ್ ಆಗ್ಲತ್ತದ ಒಂದು ಮುಂಜಾನೆ ಮುಂಜಾನೆ ನೀರು ಸೇದೋಕೆ ನಾವು ಕಾಸು ಕೊಡ್ತೇವೆ ಅದನ್ನು ಕಷ್ಟ ಆಗ್ಲತ್ತದ ಒಂದ್ಸಲ ಗ್ಯಾಸ್ ಇರಲ್ದು ಕರೆಂಟಿನ ಮೇಲೆ ಅಡ್ಗೆ ಮಾಡ್ಕೊಳ್ತೇವೆ ಒಂದೊದ್ಸಲ ಒಂದು ಸಿಕ್ದ್ರೆ ಒಂದು ಸಿಗಲ್ಲ ಕರೆಂಟು ಯ ಕರೆಂಟಲ್ಲಿ ಸಮಸ್ಯೆಗಳು ತೋಲು ಆಗ್ಲತ್ತವ ಈ ಕರೆಂಟುಗಳು ತೆಗಿಯಲ್ದಂಗ ನೋಡ್ಕೊಳ್ರಿ